ಇವಾಗಿನ ಕಾಲದಲ್ಲಿ ಯಾವ ರೀತಿ ಬಿಸ್ನೆಸ್ನ ಇಂಪ್ರುಮೈಝ್ ಮಾಡ್ಕೋತಾರೆ ಅಂದರೆ ಇವಾಗ ಯಾವ್ದು ಯಾವುದೇ ಒಂದು ಪ್ರಾಡಕ್ಟು ಲಾಂಚ್ ಮಾಡಿದ್ರೂ ಅದನ್ನು ಜನಗಳಿಗೆ ತಲುಪ್ಸಲು ಸೋಷಿಯಲ್ ಮೀಡಿಯ ಮತ್ತು ಅಡ್ವರ್ಟೈಸ್ಮೆಂಟ್ ಟಿ ವಿ ಅಡ್ವರ್ಟೈಸ್ಮೆಂಟ್ ಮೂಲಕ ಜನಗಳಿಗೆ ಬೇಗನೇ ತಲುಪುತ್ತೆ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡಿ ಯಾವ್ದಾರ ಒಂದು ಶ್ಯಾಂಪು ಒಂದು ಸೋಪು ಈ ರೀತಿ ಯಾವ್ದರ ಒಂದು ಪ್ರಾಡಕ್ಟ್ ಲಾಂಚ್ ಆದಾಗ ಅದನ್ನು ಫಸ್ಟ್ ಟಿ ವಿ ಇದರಲ್ಲೇ ಟಿ ವಿ ಅಡ್ವರ್ಟೈಸ್ಮೆಂಟ್ಗೆ ಕೊಟ್ಬಿಡ್ತಾರೆ ಆ ಪ್ರಾಡಕ್ಟ್ ಓನರ್ಗಳು ಏಕೆಂದರೆ ಇವಾಗ ಮ್ಯಾನುಫ್ಯಾಕ್ಚರ್ಗಳು ಅವರು ಕಂಡಿಡಿದ ಪ್ರಾಡಕ್ಟ್ನ ಈಸಿಯಾಗಿ ಜನಗಳಿಗೆ ತಲುಪಿಸೋದೆಂದ್ರೆ ಒಂದು ಟಿ ವಿ ಮೂಲಕ ಏಕೆಂದರೆ ಇವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಟಿ ವಿನ ನೋಡ್ತಾಯಿರ್ತಾರೆ ಅವಾಗ ಅಡ್ವರ್ಟೈಸ್ಮೆಂಟ್ಗಳು ಮೂಲಕ ಅವರು ಅವರು ಇವಾಗ ಸೋಪ್ನು ಶ್ಯಾಂಪುನು ಆ ಪ್ರಾಡಕ್ಟ್ಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ಜನಗಳಿಗೆ ಬೇಗನೇ ತಲುಪುತ್ತೆ ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಜನಗಳ್ಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದನ್ನು ಬಿಟ್ಟು ಇವಾಗ ಪ್ರೆಸೆಂಟ್ ಟ್ರೆಂಡ್ ಯಾವ್ದು ನಡೀತಿದೆ ಅಂದರೆ ಇವಾಗ ಸೋಷಿಯಲ್ ಮೀಡ ಇವಾಗ ಯಾವ್ದು ಇನ್ಸ್ಟಾಗ್ರಾಮು ಯೂ ಟ್ಯೂಬು ಮತ್ತು ಫೇಸ್ಬುಕ್ಕು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಪ್ರಾಡಕ್ಟ್ಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತವ್ರೆ ಇವಾಗ ನೀವು ನೋಡಿ ಇನ್ಸ್ಟಾಗ್ರಾಮಲ್ಲಿ ಸೆಲೆಬ್ರಿಟಿಗಳು ಕೂಡ ಒಂದು ಪ್ರಾಡಕ್ಟ್ಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ ಅವ್ರ ಅಕೌಂಟ್ಗಳಲ್ಲಿ ಅವ್ರು ಇವಾಗ ಸೆಲೆಬ್ರಿಟಿಗಳು ಕೂಡ ಈ ಆ ಒಂದು ಪ್ರೊಡಕ್ಟ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ ಅಂತ ಸೆಲೆಬ್ರಿಟಿಗಳು ಕೂಡ ಅವರು ಅವರು ಅವ್ರು ಇನ್ಸ್ಟಾಗ್ರಾಮ್ ಅಕೌಂಟ್ಗಳಲ್ಲಿ ಫೇಸ್ಬುಕ್ ಅಕೌಂಟ್ಗಳಲ್ಲಿ ಅವರವ್ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಪ್ರಾಡಕ್ಟ್ಗಳನ್ನ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದಲೂ ಕೂಡ ಅವರ ಸೆಲೆಬ್ರಿಟಿಗಳು ಇವಾಗ ಸೆಲೆಬ್ರಿಟಿಗಳು ಇರೊ ಫ್ಯಾನ್ಸ್ಗಳಿಗೂ ಆ ಪ್ರಾಡಕ್ಟ್ ಬೇಗನೆ ಆ ಅಡ್ವರ್ಟೈಸ್ಮೆಂಟ್ ಮೂಲಕ ತಲುಪುತ್ತೆ ಈ ರೀತಿಯೂ ಒಂದು ಪ್ರೊಮೋಷನು ಮತ್ತೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಮತ್ತು ಇವು ಅದನ್ನ ಬಿಟ್ಟು ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿಗಳು ನೋಡ್ತಾಯಿರ್ತೀರ ಅವ್ರು ಹಾಕಿರೋ ಸ್ಟೋರಿ ಮತ್ತೆ ಇನ್ನೊಬ್ಬ ಹಾಕಿರೋ ಸ್ಟೋರಿ ಮತ್ ನೀವು ನೆಕ್ಷ್ಟು ಚೇಂಜ್ ಆಗ್ಬೇಕಾದ್ರೆ ಆ ಮಧ್ಯದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದು ಹೋಗುತ್ತೆ ಈ ರೀತಿನೂ ಆ ಅಡ್ವರ್ಟೈಸ್ಮೆಂಟ್ ಮೂಲಕ ಪ್ರಾಡಕ್ಟ್ಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದನ್ನು ಬಿಟ್ಟರೆ ಫೇಸ್ಬುಕ್ ಫೇಸ್ಬುಕ್ಕಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಇದನ್ನು ಬಿಟ್ಟರೆ ನೀವು ನೆಕ್ಸ್ಟ್ ಯೂ ಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ನ ಜಾಹೀರಾತಲ್ಲಿ ಇದು ಮಾಡ್ತಾರೆ ಅದರಲ್ಲೂ ಕೂಡ ನೀವು ಈಗ ಯಾವ್ದಾರ ಒಂದು ವೀಡಿಯೊ ನೋಡೋಕ್ಕಿಂತ ಮುಂಚೆ ಒಂದು ಟೆನ್ ಸೆಕೆಂಡ್ಸು ಇಲ್ಲ ಫಿಫ್ಟೀನ್ ಸೆಕೆಂಡ್ಸು ಒಂದು ನಿಮಿಷದ್ವರೆಗೂ ಒಂದು ಪ್ರಾಡಕ್ಟ್ದು ಅಡ್ವರ್ಟೈಸ್ಮೆಂಟ್ಗಳು ಬಂದೋಗುತ್ತೆ ಈ ರೀತಿ ಸೋಷಿಯಲ್ ಮಿಡಿಯಾನ ಯುಟಿಲೈಝ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು ಮತ್ತು ಇದಕ್ಕಾಗಿಯೇ ಇವಾಗ ಒಂದು ಪ್ರಾಡಕ್ಟ್ದು ಸೋಪಾ ಶ್ಯಾಂಪು ಬಂದು ಇದು ಇವರು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೇನೆ ಕೊಟ್ಯಂತರ್ರೂಪಾಯನ್ನ ಇವರು ಖರ್ಚು ಮಾಡ್ತಾರೆ ಏಕೆಂದರೆ ಇವಾಗ ಒಂದು ಪ್ರಾಡಕ್ಟ್ನ ನಾವು ಆದಷ್ಟು ಬೇಗ ಜನ್ಗುಗೆ ಜನಗಳಿಗೆ ಯಾವರೀತಿ ನಾವು ತಲ್ಪಿಸ್ಬೋದು ಅಂದರೆ ಅದು ಅಡ್ವರ್ಟೈಸ್ಮೆಂಟ್ ಮೂಲಕ ಮತ್ತು ನೆಕ್ಸ್ಟ್ ಇನ್ನು ಯಾವ ರೀತಿ ಅಡ್ವರ್ಟೈಸ್ಮೆಂಟ್ಗಳನ್ನು ಇವರು ಯೂಸ್ ಮಾಡ್ಕೋತಾರೆ ಅಂದರೆ ನ್ಯೂಸ್ ಪೇಪರು ನ್ಯೂಸ್ ಪೇಪರಲ್ಲೂ ಕೂಡ ಈಗ ಹೊಸ ಪ್ರಾಡಕ್ಟ್ಗಳು ಯಾವ್ದು ಬಂದಿದೆ ಮಾರ್ಕೆಟಲ್ಲಿ ಅದನ್ನ ಜನಗಳಿಗೆ ತಲುಪಿಸಲು ನ್ಯೂಸ್ ಪೇಪರಲ್ಲೂ ಕೂಡ ಅದನ್ನು ಪ್ರಿಂಟ್ ಮಾಡಿಸ್ತಾರೆ ಏಕೆಂದರೆ ದಿನಾ ನಿತ್ಯ ಬೆಳಗ್ಗೆ ಎದ್ಬಿಟ್ಟು ನ್ಯೂಸ್ ಪೇಪರ್ ನೋ ಓದೋರು ಕೋಟ್ಯಂತರ ಜನ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ನೂರ ನಲ್ವತ್ತ ನಾಲ್ಕು ಕೋಟಿಗಿಂತಲೂ ಅಧಿಕ ಜನಗಳು ವಾಸಿಸ್ತಿರೋದ್ರಿಂದ ಬೇಗನೆ ತಲುಪೋಕೆ ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಈ ರೀತಿ ಜಾಹಿರಾತುಗಳು ಮೂಲಕ ಕ ಜನಗಳಿಗೆ ಬೇಗ ತಲುಪಿಸೋದು ಅಂತ ಅವ್ರಿಗೂ ಕೂಡ ಗೊತ್ತು ಮತ್ತು ಇವಾಗ ನಾವು ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ನಾವು ನೋಡಿ ಎಷ್ಟೋ ಪ್ರಾಡಕ್ಟ್ಗಳನ್ನ ತಗೊಂಡಿರ್ತೀವಿ ಮತ್ತು ಇವಾಗ ನನಗೆ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ ಅಡ್ವರ್ಟೈಸ್ಮೆಂಟ್ ಯಾವುದು ಅಂದರೆ ಅದು ಕ್ಲಾಸ್ಮೇಟು ಏಕೆಂದರೆ ಇವಾಗ ನಾವು ಕ್ಲಾಸ್ಮೇಟ್ ಬುಕ್ನ ಒಂದೊಂದು ಬುಕ್ನ ನಾವು ಕೊಂಡುಕೊಂಡ್ರೆ ಅದರಲ್ಲಿ ಒಂದು ರೂಪಾಯಿ ಲಾಭನ ಅವರು ಒಂದು ಟ್ರಷ್ಟ್ಗಳಿಗೆ ಎತ್ತಿಟ್ಕೋತಾರೆ ಇವಾಗ ಮಕ್ಕಳುಗಳಿಗೆ ಎಜುಕೇಷನ್ ಕೊಡಿಸೋಕೆ ಮತ್ತೆ ಮಕ್ಕಳುಗಳಿಗೆ ಅವರಿಗೆ ಎಷ್ಟೋ ಮಕ್ಕಳುಗಳಿಗೆ ಊಟ ಇರಲ್ಲ ಅಂಥ ಮಕ್ಕಳುಗಳಿಗೆ ಊಟವನ್ನು ಕೊಡ್ತಾರೆ ಮತ್ತು ಎಷ್ಟೋ ಮಕ್ಕಳುಗಳಿಗೆ ಬಟ್ಟೆ ಇರಲ್ಲ ಅಂತ ಮಕ್ಕಳುಗಳಿಗೆಲ್ಲ ಬಟ್ಟೆನ ಒದಗಿಸ್ಕೊಡ್ತಾರೆ ಈ ರೀತಿ ಅವರು ಒಂದು ಸೋಷಿಯಲ್ ಆಕ್ಟಿವಿಟಿನ ನಿರ್ವಹಿಸ್ತವ್ರೆ ಕ್ಲಾಸ್ಮೇಟ್ ಕಂಪ್ನಿಯವರು ಐ ಟಿ ಸಿಯವರು ಇದು ಒಂದು ನನಗೆ ತುಂಬನೇ ಇಷ್ಟ ಆಯಿತು ಮತ್ತು ಇದು ತುಂಬ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವ ಒಂದು ಕೆಲಸ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇವಾಗ ನಮ್ಮ ದೇಶದಲ್ಲಿ ಎಷ್ಟೇ ಐ ಟಿ ಕಂಪ್ನಿಗಳಿದ್ರೂ ಅವ್ರೆಲ್ಲ ಅವ್ರು ಬರೋ ಲಾಭಗಳನ್ನ ಒಂದು ಸೊಸೈಟಿಗೆ ಒಂದಿಷ್ಟು ಪರ್ಸೆಂಟ್ ಅಂತ ಎತ್ತಿಡಬೇಕಂತ ಗವರ್ನ್ಮೆಂಟ್ ರೂಲ್ಸ್ ಮಾಡಿದೆ ಈ ರೀತಿ ಯಾಕೆ ಮಾಡಬೇಕು ಅಂದರೆ ನಮ್ಮ ಸಮಾಜಕ್ಕೆ ಅದು ಒಂದು ಒಳ್ಳೆಯ ಸಂದೇಶ ಮತ್ತೆ ಸಮಾಜದಲ್ಲಿ ಕಷ್ಟಪಡ್ತಿರೋರಿಗೂ ಅದು ಒಂದು ಹೆಲ್ಪಾಗುತ್ತೆ ಅನ್ನೋದು ಇದರಿಂದ ಗವರ್ನ್ಮೆಂಟ್ ಈ ರೀತಿ ರೂಲ್ಸನ್ನು ಮಾಡಿದೆ ಇದು ಕು ನನಗೆ ಕ್ಲಾಸ್ಮೇಟ್ ಕಂಪ್ನಿಯವ್ರದ್ದು ಕೂಡ ನನಗೆ ತುಂಬ ಒಂದು ಇಷ್ಟ ಇದ್ದ ಒಂದು ಕೆಲಸ ಮಾಡೋದ್ರಿಂದ ಅವರು ನನಗೆ ಇದು ತುಂಬನೇ ಮನಸ್ಸಿಗೆ ಇಷ್ಟ ಆಯಿತು